ನಮ್ಮ ಜೀವಿತಾವಧಿ ಒಳಗೆ ತಂತ್ರಜ್ಞಾನದೊಳಗೆ ಅನೇಕ ಬದ್ಲಾವಣೆಗಳು ಆಗ್ಯಾವೆ ಅದ್ರಾಗ ಭಾಳ ಮುಖ್ಯವಾದಂಥ ಬದ್ಲಾವಣೆ ನಾವು ಬಹಳ ಹತ್ತಿರದಿಂದ ನಮಗೆ ತಿಳ್ವಳಿಕೆ ಬಂದ್ಮೇಲೆ ಗಮ್ನಿಸಿದ್ದು ಅಂತಂದ್ರೆ ಮೊಬೈಲಿಂದು ಎರಡು ಸಾವಿರದ ಐದನೇ ಇಸವಿ ಒಳಗೆ ನಾವು ಪಿ ಯು ಸಿ ಓದೋ ಹೊತ್ನ್ಯಾಗ ತೊಂಬತ್ತು ಜನ ಇದ್ವಿ ತೊಂಬತ್ತು ಜನ ವಿದ್ಯಾರ್ಥಿಗಳಲ್ಲಿ ಒಬ್ರಿಗೂ ಮೊಬೈಲ್ ಇರಲಿಲ್ಲ ಆದ್ರೆ ಎರಡು ಸಾವಿರದ ಆರಕ್ಕೆ ನಾವು ಕಾಲಿಟ್ಮೇಲೆ ಸೆಕೆಂಡ್ ಪಿ ಯು ಸಿ ಕಾಲಿಟ್ಟ ಮೇಲೆ ಒಬ್ಬೊಬ್ಬ ಹುಡುಗ ಹುಸೇನ್ ಅನ್ ತೋರ್ಗಲ್ ಅಂತ ಹೇಳಿ ಡಬಲ್ ಸಿಕ್ಸ್ ಡಬಲ್ ಜೀರೋ ನೊಕ್ಯಾ ಸಟ್ ಇತ್ತು ಆವಾಗ ಅದ್ನ ತಗೊಂಡಿದ್ದ ಎಲ್ಲ ತೊಂಬತ್ತು ಜನನೂ ಅವ್ನ ಮೊಬೈಲ್ ಮುಟ್ಟಿ ನೋಡಿದ್ವಿ ಮೊಬೈಲ್ ಅಂದ್ರೆ ಹೆಂಗೆ ಇರ್ತತೆ ಅಂತ ಹೇಳಿ ಅಂಥದ್ದು ಆ ಟೈಮ್ ಒಳಗೆ ಒಂದು ಸಿಮ್ಮಿನ ಸಿಮ್ ಕಾರ್ಡ್ ಬೆಲೆ ಒಂದು ಸಿಮ್ ಕಾರ್ಡ್ ಬೆಲೆ ಬರೀ ಇನ್ಕಮಿನ್ ಕಾಲ್ ಹದಿನೈದು ನೂರು ರೂಪಾಯ್ ಇತ್ತು ಏರ್ಟೇಲ್ ಸಿಮ್ ಕಾರ್ಡ್ ಬೆಲೆ ಹದಿನೈದು ನೂರು ರೂಪಾಯ್ ಇತ್ತು ಆಮೇಲೆ ಮೊಬೈಲ್ ಅಂದ್ರೆ ಅದು ಶ್ರೀಮಂತ್ರ ಸ್ವತ್ತಾಗಿತ್ತು ಆಮ್ಯಾಗೆ ಮೊಬೈಲ್ ಎಂಥವು ಅಂದ್ರೆ ಅವು ಕಿಪ್ಯಾಡ್ ಸಟ್ ಅವು ಇಟ್ಟಂಗಿ ಸಟ್ ಅಂತಿದ್ವಿ ನಾವು ಕೈಯಾಗೆ ಒಂದು ಇಟ್ಟಂಗಿ ಹಿಡ್ಕೊಂಡಾಂಗ ಆಕಿತ್ತು ಅದು ಅಷ್ಟಷ್ಟು ದೊಡ್ಡ ದೊಡ್ಡ ಮೊಬೈಲ್ ಇದ್ದವು ಆವಾಗ ಮತ್ತು ಯಾರಾರೂ ಮೊಬೈಲ್ನಾಗ ಮಾತಾಡ್ತಿದ್ರೆ ಅಂದ್ರೆ ಅವ್ರು ಬಂದು ಅಂಗಳ್ದಾಗ ನಿಂತು ಮಾತಾಡೋರು ಅದು ಅವ್ರನ್ನ ನಾಲ್ಕು ಮಂದಿ ನೋಡೋರು ಅಬಾಬಾಬಾ ಪೋನ್ ಬಂದದ್ ಪೋನ್ ಬಂದದ್ ಅಂತ ದೊಡ್ಡ ಹವಾ ಆಕಿತ್ತು ಆಮೇಲಾಮೇಲೆ ನಾವು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟರಾಗ ನಾವು ಬಾಗಲಕೋಟೆ ಒಳಗೆ ಕಲಿಯಾಕ್ಕೆ ಹೋದ್ವಿ ಅಲ್ಲಿ ಇಡೀ ಒಂದು ನೂರ ಜನ ವಿದ್ಯಾರ್ಥಿಗಳಿದ್ವಿ ಒಂದು ನೂರು ಜನ ವಿದ್ಯಾರ್ಥಿ ಒಳಗೆ ಐದು ಜನ್ರ ಕೈಯಾಗ ಮೊಬೈಲ್ ಇತ್ತು ಆವಾಗ ಪಶ್ಟ್ ಟೈಮ್ ನಮ್ಮ ದೋಸ್ತನ ನಾವು ಕಲರ್ ಡಿಸ್ಪ್ಲೇ ಮೊಬೈಲ್ ನೋಡಿದ್ವಿ ಅದರ್ದು ರಿಂಗ್ಟೋನ್ ಹಚ್ಕೊಂಡ ಡ್ಯಾನ್ಸ್ ಮಾಡ್ತಿದ್ವಿ ನಾವು ಅಂಥ ಒಂದು ಕಾಲ ಇತ್ತು ಆಮೇಲೆ ಅವಾಗ ಈ ಎಮ್ ಪಿ ತ್ರೀ ಆತು ವೀಡ್ಯೋ ನೋಡೋದು ಆತು ಆಡ್ಯೋ ನೋಡೋದು ಆತು ಇವು ಯಾವುವೂ ಸೌಲಭ್ಯಗಳು ಇರಲಿಲ್ಲ ಆರಂಭ್ದಾಗ ಮೊಬೈಲ್ ಒಳಗೆ ಫಸ್ಟ್ ಟೈಮ್ ಎರಡು ಸಾವಿರದ ಎಂಟರ ಒಳಗೆ ಸ್ಪೈಸ್ ಅಂತ ಕಂಪ್ನಿ ಇತ್ತು ಸ್ಪೈಸ್ ಅಂತ್ಹೇಳಿ ಅವ್ರ್ದು ಸಿಮ್ ಕಾರ್ಡ್ ಇತ್ತು ಮೊಬೈಲ್ ಇತ್ತು ಆ ಸ್ಪೈಸ್ನವರು ಮೂರು ಸಾವಿರದ ಎರಡು ನೂರು ರೂಪಾಯ್ಕ ಒಂದು ಮೊಬೈಲ್ ಬಿಟ್ರು ಆ ಮೊಬೈಲ್ ಒಳಗೆ ಫಸ್ಟ ಟೈಮ ಎಮ್ ಪಿ ತ್ರೀ ಇತ್ತು ಅಂದ್ರೆ ನಾವು ಆ ಆಡ್ಯೋ ಕೇಳ್ಬೋದಾಗಿತ್ತು ಆ ಆಡ್ಯೋ ಕೇಳ್ಬೇಕಂತಂದ್ರೆ ಮತ್ತೆ ನಾವು ಹೋಗಿ ಐದು ರು ಹದಿನೈದು ರೂಪಾಯ್ಗ್ ಒಂದು ಸಾಂಗ್ ಇತ್ತು ನೂರು ನೂರು ಸಾಂಗ್ ಹಾಕಿರೆ ಕಮ್ಮಿ ತಗೊಂತಿದ್ರು ಹೋಗಿ ಡೌನ್ಲೋಡ್ ಸೆಂಟ್ರ್ ಇದ್ದವು ಅವಾಗ ಹೋಗಿ ಕಂಪ್ಯೂಟ್ರ್ನಾಗೆ ಅವರು ನೆಟ್ ಸೆಂಟ್ರ್ಗಳಲ್ಲಿ ಹೋಗಿ ಸಾಂಗ್ ಹಾಕಿಸ್ಕೊಂಬಂದು ಕೇಳ್ತಿದ್ವಿ ನಮ್ಮ ಫ್ರೆಂಡ್ ಒಬ್ಬ ತಗೊಂಡಿದ್ದ ಎರಡು ಸಾವಿರದ ಎಂಟರಾಗ ಪಶ್ಟ್ ಎಮ್ ಪಿ ತ್ರೀ ಮೊಬೈಲ್ ಅವ್ನ್ದು ಸ್ಪೈಸ್ ಮೊಬೈಲ್ ಹಚ್ಕೊಂಡು ಸುತ್ತರ್ದು ಕುಂತು ಸಾಂಗ್ ಕೇಳ್ತಿದ್ವಿ ಆಮೇಲೆ ಅದೇ ಟೈಮ್ಗೆ ನೋಕಿಯಾದಾಗ ಒಂದು ಸಣ್ದ್ ಅರ್ಧ ಡಿಸ್ಪ್ಲೇ ಅರ್ಧ ಕೀಪ್ಯಾಡ್ ಪೋನ್ ಬಂತು ಅದು ಒಂದು ದೊಡ್ಡ ಕಲರ್ ಪೋನು ದೊಡ್ಡ ವಿಚಿತ್ರ ನಮ್ಗೆ ಅವಾಗ ಫೋನು ಫೋನು ಅಂತೇಳಿ ಅವಾಗ ಪಶ್ಟ್ ಟೈಮ್ ನಾವು ಬ್ಲೂಟೂತ್ತು ಅದ್ರ ಬಗ್ಗೆ ಎಲ್ಲ ಅದ್ರಾಗ ತಿಳ್ಕೊಂಡ್ವಿ ನಾವು ಬ್ಲೂಟೂತ್ ಬಗ್ಗೆ ಬಹಳ ಅದ್ಭುತ ಅನಸ್ತಿತ್ತು ನಮಗೆ ಬಹಳ ಅದ್ಭುತ ಅಂದ್ರೆ ಅದ್ಭುತ ಅನಸ್ತಿತ್ತು ಆದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆ ಇಸವಿಗೆ ಚಿಕ್ಕ ಮಕ್ಳ ಕೈಯಾಗ ಆಡಕ್ಕೆ ಕೊಡುವಂಥವು ಮೊಬೈಲ್ ಬಂದವು ಮೊಬೈಲ್ಸ್ ಬಂದವು ಟ್ಯಾಬ್ಲೆಟ್ಸ್ ಬಂದವು ಮತ್ತು ಸ್ಮಾರ್ಟ್ಫೋನ್ ಬಂದವು ನಾನು ಫಸ್ಟ್ ಎರಡು ಸಾವಿರದ ಹತ್ತರಾಗ ಪಶ್ಟ್ ಡಿಸ್ಪ್ಲೇ ಇದ್ದ ಫೋನ್ ತಗೊಬೇಕಾರೆ ಬರೀ ಏನು ಕಿಪ್ಯಾಡ್ ಇರ್ಲಿಲ್ಲ ಬರೀ ಡಿಸ್ಪ್ಲೇ ಟಚ್ ಸ್ಕ್ರೀನ್ ಮೊಬೈಲ್ ತೊಗೊಬೇಕಾದ್ರೆ ಟಚ್ ಸ್ಕ್ರೀನ್ ಮೊಬೈಲ್ ತೊಗೊಬೇಕಾದ್ರೆ ಹತ್ತು ಸಾವಿರದ ಮುನ್ನೂರು ರೂಪಾಯ್ ಇತ್ತು ಅವಾಗ ಕ್ಯಾಮ್ರಾಗಳು ಇದ್ದದ್ದು ಬಂದವು ಬಟ್ ಪ್ಲ್ಯಾಶ್ ಇರು ಇರಲಿಲ್ಲ ಪ್ಲ್ಯಾಶ್ ಇದ್ದದ್ದು ಬೇಕಂದ್ರೆ ಹತ್ತು ಸಾವಿರದ ಮುನ್ನೂರು ರೂಪಾಯ್ ಬರೀ ಪ್ಲ್ಯಾಶ್ ಇರ್ತಿತ್ತು ಅದು ಇವಾಗ ಸ್ಕ್ರೀನ್ ಟಚ್ ಬಿಡಿರಿ ನೀವು ಅದ್ರಾಗ ಎಷ್ಟು ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ರೇರ್ ಕ್ಯಾಮ್ರ ಏನು ನೋಡಾಗೆ ಇಲ್ಲ ಈಗ ಅನಾಹುತ ಅನಾಹುತ ಮೊಬೈಲ್ಗಳು ಬಂದಾವೆ ಇದರ ನೋಡ್ಬಿಟ್ರೆ ಆಮೇಲೆ ಹದಿನೈದು ನೂರು ರೂಪಾಯ್ದ್ ಸಿಮ್ ಕಾರ್ಡ್ ಮುಂದೆ ಬರೀ ಮೂವತ್ತು ರೂಪಾಯ್ ಆಯ್ತು ಟಾಟಾ ಡೊಕೊಮೊದವ್ರು ಕಾಲಿಟ್ಮೇಲೆ ಮತ್ತು ಒಂದು ಟೈಮ್ನ್ಯಾಗ ಹೆಂಗಾಗಿ ಬಿಡ್ತಿವಂದ್ರೆ ರೊಕ್ಕ ಎಲ್ಲ ಪ್ರೀ ಸಿಮ್ ಕೊಟ್ಟು ಮತ್ತು ಅವ್ರ್ದೇ ಕರೆನ್ಸಿ ಕೊಡೋರು ಅವಾಗೆಲ್ಲ ಯೂಸ್ ಆಂಡ್ ತ್ರೋ ಸಿಮ್ ಭಾಳ ಆಗ್ಬಿಟ್ಟಾವೆ ಮೂವತ್ತು ರೂಪಾಯ್ ಕೊಡುದೈತಿ ಒಂದು ಸಿಮ್ ತರುದೈತಿ ಟಾಕ್ ಟೈಮ್ ಆಗೋ ತನಕ ಮಾತಾಡೋದೈತಿ ಬಿಸಾಕೋದೈತಿ ಅದು ಒಂಥರ ಆಮೇಲೆ ರಿಲಯನ್ಸ್ ಸಿ ಡಿ ಎಮ್ ಮೊಬೈಲ್ ಇದ್ದವು ಅವು ಹೋದವು ಯುನಿನಾರ್ ಅಂತೇಳಿ ಒಂದು ಕಂಪ್ನಿ ಇತ್ತು ಸಿಮ್ದು ಸ್ಪೈಸ್ ಅಂತ್ಹೇಳಿ ಇತ್ತು ಅವು ಹೋದವು ಹಚ್ ಅಂತ ಇತ್ತು ಹಚ್ ವೊಡಾಫೋನ್ ಆತು ಡೋಕೊಮೊ ಕಂಪ್ನಿ ಹೋತು ಈಗ ಏರ್ಟೆಲ್ ಐತಿ ಆಮೇಲೆ ರಿಲಯನ್ಸ್ ಜಿಯೋ ಆಗೈತಿ ಈಗ ಅವರು ಜಿಯೋ ಸಿಮ್ ಸಿಮ್ ತಗೊಂಬಂದ್ರು ಅನೇಕ ರೆವ್ಲುಷ್ನರಿ ಬದ್ಲಾವಣೆಗಳು ಮೊಬೈಲ್ನಾಗ ಅಂತೂ ಹೆಂಗೆ ಆಗ್ಬಿಟೈತೆ ಅಂದ್ರೆ ಮುಂಚೆ ಏಕಸ್ವಾಮ್ಯ ಇತ್ತು ನೋಕ್ಯ ಇಡೀ ಜಗತ್ತನ್ನು ಆಳ್ತಿತ್ತು ಮುಂದೆ ನೋಕ್ಯ ಜಾಗದಾಗ ಸ್ಯಾಮ್ಸಂಗ್ ಬಂತು ಅವಾಗ ನೋಕ್ಯ ಸ್ಯಾಮ್ಸಂಗ್ ಬಿಟ್ರೆ ಮೊಬೈಲೇ ಇರಲಿಲ್ಲ ಇವಾಗ ದಿನಕ್ಕೊಂದು ಕಂಪ್ನಿ ರೆಡ್ಮಿ ರಿಯಲ್ಮಿ ಓಪೋ ವಿವೋ ಪೋಕೋ ದಿನಕ್ಕೊಂದು ಮೊಬೈಲ್ ಕಂಪ್ನಿ ಲಾಂಚ್ ಆಗಕತ್ತೈತಿ ದಿನಕ್ಕೊಂದು ಹೊಸ ಮೊಬೈಲ್ ಲಾಂಚ್ ಆಗಕತ್ತೈತಿ ದಿನಕ್ಕೊಂದು ಹೊಸ ಕಂಪ್ನಿ ಲಾಂಚ್ ಆಗಕತ್ತೈತಿ ಅಂಥ ಒಂದು ಮಟ್ಟಕ್ಕೆ ಈಗಿಂದು ತಂತ್ರಜ್ಞಾನ ತಲುಪೈತಿ ಮತ್ತು ಸಿಮ್ಮಿಂದು ಅಂತೂ ಹೇಳಿದ ನಂಗ ಅನೇಕ ರೀತಿ ಸಿಮ್ಗಳು ಬಂದವು ಮತ್ತು ಅವಾಗ ಇಂಟ್ರನೆಟ್ ಭಾಳ ಕಡ್ಮೆ ತಿಂಗ್ಳಿಗೆ ಒಂದು ಜಿ ಬಿ ಇಂಟ್ರನೆಟ್ ಬಳಸ್ತಿದ್ವಿ ಇವಾಗ ದಿನಕ್ಕೆ ಎರಡು ಜಿ ಬಿ ಇಂಟ್ರನೆಟ್ ಬಳ್ಸೊಂಗೆ ಆಗೈತೆ ಮತ್ತು ಅನೇಕ ಮೊಬೈಲ್ ಆ್ಯಪ್ಗಳು ಈ ಮುಂಚೆಯೆಲ್ಲ ಕರೋಕೆ ಅಂತ್ಹೇಳಿ ಬಂತು ಅಂದರೆ ಹಾಡಿಗೆ ನಾವು ಬೇರೆವ್ರ ಹಾಡಿಗೆ ಧ್ವನಿಯಾಗೋದು ಅಂತ ಈಗ ಆ್ಯಕ್ಟಿಂಗ್ ಬಂತು ಡಬ್ಸ್ಮ್ಯಾಶ್ ಅಂತ ಬಂತು ಆಮೇಲೆ ಟಿಕ್ಟಾಕ್ ಬಂತು ಸೇರ್ಚಾಟ ಮೋಜ್ ಇವಾಗ ರೀಲ್ಸ ಅನೇಕ ರೀತಿಯ ತರೆಯವಾರೆಗಳು ಆ್ಯಪ್ ಬಂದು ಆದ್ರೆ ಇದು ಏನಂದ್ರೆ ವ್ಯಕ್ತಿಗಳ ಖಾಸಗಿ ಬದುಕ್ನಲ್ಲಿ ಅನೇಕ ಬದ್ಲಾವಣೆಗಳು ಮಾಡೈತೆ ಇವತ್ತು ಏನು ಒಬ್ರುಗ್ ಒಬ್ಬರು ಮಾತಾಡ್ಲಾರ್ದಂಗೆ ಆಗೈತಿ ಎಲ್ಲರೂ ಮೊಬೈಲ್ನಾಗನ ಬಿಸಿ ಇರ್ತಾರೆ ಒಬ್ರೊಬ್ರು ಮೊಬೈಲ್ನಾಗನ ಚಾಟ್ ಮಾಡ್ತಾರೆ ವಿನಃ ಮುಖಾಮುಖಿ ಮಾತಾಡಲಾರ್ದಂತಹ ಕಾಲ ಬಂದೈತಿ ಅಲ್ಲಿಗೆ ಹೋಗಿ ತಲುಪೈತಿ ಇವತ್ತು ಜನ ಆ ಆ ರೀತಿ ಬದಲಾವಣೆ ಆಗೈತಿ ಎಲ್ಲ ಲೋನ್ಲಿನೆಸ್ ಕಾಡಕ್ಕತ್ತೈತಿ ಒಬ್ಬೊಬ್ರೆ ರೀಲ್ಸ್ ಮಾಡೋ ಮುಂದಾಗ ಜನರಿಂದ ದೂರ ಇರಕ್ಕತ್ಯಾರ ಆಮೇಲೆ ಒಂಥರ ಸ್ವೇಚ್ಛಾಚಾರದ ಬದಕು ಆಗೈತೆ ಈ ಹೆಣ್ಮಕ್ಳೆಲ್ಲ ಹೆಚ್ಚಿಗೆ ಲೈಕ್ಸ ಫಾಲೋವರ್ಸು ಪಡ್ಕೊಳಾಕ್ಕೆ ಮೈಮೇಗಿನ ಬಟ್ಟೆ ತಗ್ದು ತಮ್ಮ ಹೆಣ್ತನನ ಹರಾಜ್ಗೆ ಇಡುವಂಥ ಲೆಕ್ಕಕ್ಕೆ ಅವರು ರೀಲ್ಸ್ಗಳನ್ನು ಮಾಡಕ್ಕತ್ಯಾರ ಒಟ್ಟು ಉದ್ಯೋಗದಲ್ಲಿ ಅಂತ ಬಂದಾಗ ಭಾಳ ಹೆಲ್ಪ್ ಆಗೈತೆ ಮ ಈ ಕಾಗದರಹಿತ ಕೆಲಸ ಡಾಕಿಮೆಂಟೇಶನ್ ಮುಂಚೆ ಪ್ರತಿಯೊಂದಕ್ನೂ ನಾವು ಈ ಕಾಗದ ಪತ್ರನ ಮೆಂಟೇನ್ ಮಾಡ್ಬೇಕಾಗಿತ್ತು ಒಂದು ಹೊರೆ ಹೊತ್ಕೊಂಡು ಅಡ್ಯಾಡಬೇಕಾಕಿತ್ತು ಈಗ ಉದಾಹರಣೆಗೆ ನಾವು ಸಾಮಾಜಿಕ ಕಾರ್ಯಗಳನ್ನು ಮಾಡೋ ಹೊತ್ನಾಗ ಸರ್ವೇಗಳು ಬರ್ತಾವೆ ಅನೇಕ ಸರ್ವೇಗಳನ್ನು ಹೌಸೋಲ್ಡ್ ಸರ್ವೆಗಳನ್ನೆಲ್ಲ ಮಾಡುವಾಗ ಪೆಂಡ್ಗಟ್ಲೆ ಪೇಪರ್ ವರ್ಕ್ ಆಕಿತ್ತು ಬಟ್ ಮೊಬೈಲ್ ಬಂದ ಮೇಲೆ ತಂತ್ರಜ್ಞಾನ ಬಂದ ಮೇಲೆ ಈ ಗೂಗಲ್ ಶೀಟಲ್ಲಿ ಸ್ಪ್ರೆಡ್ಶೀಟಲ್ಲಿ ಅಥ್ವಾ ಸಿ ಎಸ್ ಪ್ರೋ ಅನ್ನೋ ಅಂಥದ್ದರಲ್ಲಿ ಅನೇಕ ರೀತಿ ಬಳಕೆಗಳು ಉದ್ಯೋಗದಲ್ಲಿ ಭಾಳ ಯೂಸ್ಪುಲ್ ಆಗೈತಿ ಉದ್ಯೋಗಿಗಳಿಗೆ ಭಾಳ ಹೆಲ್ಪುಲ್ ಆಗೈತೆ ಆಮೇಲೆ ಈ ಫೀಲ್ಡ್ವರ್ಕ್ನಂಥ ಮಾನಿಟ್ರ್ ಮಾಡಕ್ಕೆ ಸಪೋರ್ಟಿಂಗ್ ಸೂಪರ್ವಿಸನ್ ಮಾಡಕ್ಕೆ ಮಾನಿಟ್ರಿಂಗ್ ಮಾಡಕ್ಕೆ ಒಂದು ಅತ್ಯುತ್ತಮ ಟೂಲ್ ಆದ್ರೆ ಇದು ಖಾಸಗಿ ಬದುಕಿನ ಮೇಲೆ ಮಾತ್ರ ವ್ಯತಿರಿಕ್ತ ಪರಿಣಾಮವನ್ನ ಇತ್ತೀಚಿಗೆ ಬೀರಾಕತ್ತೈತಿ ಜನರು ಒಂಟಿಗಳು ಆಗಕ್ಕತ್ತ್ಯಾರ ಭಾವನೆಗಳನ್ನು ಜನ್ರ ಜೊತೆ ಶೇರ್ ಮಾಡೋದು ಬಿಟ್ಟು ವಸ್ತುಗಳ ಜೊತೆ ಶೇರ್ ಮಾಡಕ್ಕತ್ತ್ಯಾರ ದಿನಕ್ಕೆ ಇಪ್ಪತ್ತ್ನಾಲ್ಕು ತಾಸಲ್ಲಿ ಹದಿನಾರು ತಾಸು ಮೊಬೈಲಲ್ಲಿ ಕಳಿಯಕ್ಕತ್ಯಾರ ನಿದ್ರಾಹೀನತೆಯಿಂದ ಬಳಲಾಕ್ಕತ್ಯಾರ ಒಂಟಿತನದಿಂದ ಬಳಲಾಕ್ಕತ್ಯಾರ ಒಂದು ಮೆಂಟಲ್ ಇಲ್ನೆಸ್ನಿಂದ ಬಳಲಾಕ್ಕತ್ಯಾರ ಒಂಥರ ಮಾನಸಿಕವಾಗಿ ಯಾಕಂದ್ರೆ ಒಂದು ರೀಲ್ಸ್ ಮಾಡಿ ಹರಿಬಿಟ್ಟಿರ್ತಾರ ಹೊಳ್ಳೆ ಮುಳ್ ಹೊಳ್ಳೆ ಮುಳ್ಳೆ ತಲ್ಯಾಗ ಏನು ಹತ್ತತಂದ್ರೆ ಎಷ್ಟು ವ್ಯೂವ್ಸ್ ಬಂದವು ಎಷ್ಟು ಪಾಲೋವರ್ಸ್ ಆದ್ರು ಅದ್ರ ಸಂಬಂಧ ಹೊಳ್ಳೆ ಮುಳ್ಳೆ ನೋಡೋದು ಒಂದು ವಾಟ್ಸಾಪ್ ಒಳಗೆ ಸ್ಟೇಟಸ್ ಇಡ್ತಾರೆ ನಾನು ಯಾರನ್ನು ಟಾರ್ಗೆಟ್ ಮಾಡಿಟ್ಟಿನಿ ಅವ ನೋಡೇನೆ ಇಲ್ಲಂತ ಹೊಳ್ಳೆ ಮುಳ್ಳೆ ವಾಟ್ಸಪ್ ತಗಿದು ನೋಡುವುದು ಬಿಡೋದು ಹಿಂಗೆ ಒಂದು ಥರ ಆತಂಕದ ಬದಕು ಆಯ್ಬಿಟ್ಟತೆ ಮತ್ತು ಈ ಮೊಬೈಲ್ ವೈಬ್ರೇಶನ್ಗಳಿಂದ ರೇಡಿಯೇಷನ್ಸಿಂದ ಅನೇಕ ರೀತಿ ಹೆಲ್ತ್ ಇಶ್ಯೂಸ್ ಆಗಕ್ಕತ್ಯಾವೆ ಈಗ ಉದಾಹರ್ಣೆಗೆ ಮೊಬೈಲ್ ಎದೆ ಮ್ಯಾಗೆ ಇಟ್ಕೊಂಡು ಅಡ್ಡಾಡೋದರಿಂದ ಹೃದಯ ಸಂಬಂಧಿ ತೊಂದರೆಗಳು ಸ್ಕಿನ್ ಸಂಬಂಧಿ ತೊಂದರೆಗಳು ವಾತಾವರ್ಣದ ಮೇಲೆ ಸಮಸ್ಯೆಗಳು ಆಮೇಲೆ ಇನ್ಫರ್ಟಿಲಿಟಿ ಅಂದ್ರೆ ಬಂಜೇತನ ಕಾಡೋದು ಇಂಥ ಅನೇಕ ದುಷ್ಪರಿಣಾಮಗಳು ಇವತ್ತಿನ ದಿವ್ಸ ವರದಿಯಾಗೋದನ್ನು ನಾವು ಕಾಣ್ತೀವಿ ಖಾಸಗಿ ಬದಕು ಅನ್ನೋದು ಹೆಂಗಾಗ್ಬಿಟ್ಟತೆ ಅಂದ್ರೆ ನಮ್ಮ ಸಂಗಾತಿ ಒಂದು ಹೆಣ್ಣು ಗಂಡು ಅನ್ನೋಕ್ಕಿಂತ್ಲೂ ನಮ್ಮ ಸಂಗಾತಿ ಮೊಬೈಲಾಗ ಐತೆ ಇವತ್ತು ನಮ್ಮ ಕಷ್ಟ ನಷ್ಟಗಳನ್ನೂ ಮೊಬೈಲ್ ಸ್ಟೇಟಸ್ನಾಗ ಹಾಕಿಕೊಳ್ಳೋದು ಸಂತೋಷನೂ ಸ್ಟೇಟಸ್ನಾಗ ಹಾಕಿಕೊಳ್ಳೋದು ದುಃಖನೂ ಸ್ಟೇಟಸ್ನಾಗ ಹಾಕ್ಕೊಳ್ಳೋದು ಹಂಚ್ಕೊಳ್ಳಂಗಿಲ್ಲ ಮತ್ತು ಅದರಿಂದ ಖಿನ್ನತೆ ಭಾಳ ರಿಪೋರ್ಟ್ ಆಗಕ್ಕತ್ತೈತಿ ಖಿನ್ನತೆಗಳು ಆಗಕ್ಕತ್ತೈತಿ ಮತ್ತು ಮಕ್ಕಳು ಭಾಳ ಸಣ್ಣ ವಯಸ್ಸಿನಲ್ಲೇ ಈ ಅಡಲ್ಟ್ ಸಿನಮಾಗಳನ್ನು ಮೊಬೈಲಲ್ಲಿ ನೋಡಕ್ಕತ್ತ್ಯಾರ ನೋಡಿ ಅದೊಂದು ಸೆಕ್ಸ್ ಬಗ್ಗೆ ಒಂದು ಕುತೂಹಲ ಬೆಳೆಸ್ಕೊಂಡು ಆ ರೀತಿ ದಾರಿಗಳನ್ನು ಹಿಡಿಯಕ್ಕತ್ತಾರ ನಾವು ಇತ್ತೀಚಿಗೆ ಅನೇಕ ಪ್ರಕರ್ಣಗಳನ್ನು ನೋಡಿದ್ವಿ ಬೆಂಗಳೂರಂಥ ಸಿಟಿಯಾಗ ಹೈ ಸ್ಕೂಲ್ ವಿದ್ಯಾರ್ಥಿಗಳ ಬ್ಯಾಗ್ ಚೆಕ್ ಮಾಡಿದ್ರೆ ಕಾಂಡೋಮ್ಗಳು ಪತ್ತೆಯಾಗಿದ್ದು ನೋಡಿದ್ವಿ ಅಂದ್ರೆ ಎಲ್ಲನೂ ಮೊಬೈಲ್ ಮ್ಯಾಗೆ ಡಿಪೆಂಡ್ ಆಗ್ಬಿಟ್ರೆ ಈಗ ಅಂದ್ರೆ ಜೀವನ ಮುಂಚೆ ನಿಸರ್ಗದೊಂದಿಗಿತ್ತು ಮನುಷ್ಯಂದು ಖಾಸಗಿ ಬದುಕು ಅವಾಗ ಪ್ರಾಣಿ ಪಕ್ಷಿಗಳನ್ನು ಮೇಯ್ಸ್ಕೊಂಡು ಕಾಡಿನ್ಯಾಗ ಊಟ ಮಾಡ್ಕಂಡು ತಪ್ಲು ತಿನ್ಕಂಡು ನೀರು ಕುಣ್ಕೊಂಡು ಅಡ್ಡಾಡುವಂಥ ಮನುಷ್ಯ ಇವತ್ತು ಹೆಂಗೆ ಆಗ್ಬಿಟ್ಟಾನೆ ಅಂತಂದು ಯಾಂತ್ರಿಕ ಆಗ್ಬಿಟ್ಟಾನೆ ಒಂದು ಮೊಬೈಲ್ ಇಲ್ಲಂದ್ರೆ ಮುಂಜಾಲೆ ಎದ್ದು ತಕ್ಷಣ ಕೈಗೆ ಮೊಬೈಲ್ ಕೊಡಲಿಲ್ಲ ಅಂದ್ರೆ ಏನೋ ಕಳ್ಕಂಡಂತಂದು ರಾತ್ರಿ ಮಕಣ್ ಮುಂದಗೂ ಮೊಬೈಲ್ನಾಗ ನಮ್ಮ ಪಕ್ಕಕ್ಕೆ ಮೊಬೈಲ್ ಇಟ್ಕಂಡು ಮಲ್ಕಂತೀವಿ ಮೊಬೈಲ್ನ ಹೆಂಗೆ ಅಗ್ಬಿಟ್ಟತೆ ಅಂದ್ರೆ ಅದು ಹೇಳಬಾರ್ದು ಆದ್ರೆ ಇದೊಂದು ವರ ಆ್ಯಕ್ಚುಲಿ ಮೊಬೈಲ್ ಅನ್ನೋದು ತಂತ್ರಜ್ಞಾನದ್ದೊಂದು ಒಂದು ವರ ಅನೇಕ ಕೆಲ್ಸಗಳು ಇದ್ರಿಂದ ಆಗ್ಯಾವೆ ಎಷ್ಟೋ ದೂರದಿಂದ ಇವತ್ತು ನಮ್ನ ಹತ್ರಕ್ಕೆ ತಂದು ನಿಲ್ಸಿದೆ ಬೇರೆ ದೇಶಕ್ಕೆ ವಿದೇಶಕ್ಕೆ ಹೋದಾಗ ಅವಾಗೆಲ್ಲ ನಮ್ಗೆ ಆತಂಕಗಳು ಆಕ್ತಿದ್ವು ನಮ್ಮ ಮನೆಗೆ ಯಾರು ಹೋದ್ರೆ ಅವ್ರನ್ನು ಕಾಂಟೆಕ್ಟ್ ಮಾಡಕ್ಕೆ ಆಕ್ತಿದ್ದಿಲ್ಲ ಈಗ ನಾವು ಅವ್ರನ್ನು ನೋಡ್ಕಂತ ಮಾತಾಡ್ಬೋದು ವಿಡ್ಯೋ ಕಾಲಲ್ಲಿ ಮಾತಾಡ್ಬೋದು ನಾವು ಮುಂಚೆ ಬರೀ ವಯಸ್ ಕಾಲ್ ಇತ್ತು ಈಗ ವಿಡ್ಯೋ ಕಾಲ್ವರೆಗೂ ಬಂದಿವೆ ಹೊರದೇಶಕ್ಕೆ ಹೋಗ್ಯಾರೆ ಅಂದ್ರೆ ನಾವು ಆತಂಕ ಪಡೋ ಹಾಗಿಲ್ಲ ಅವ್ರನ್ನು ನೋಡ್ಕ್ಯಂಡು ಮಾತಾಡ್ಬೋದು ಅನೇಕ ರೀತಿಯ ಪ್ರಯೋಜನಗಳು ಆಗ್ಯಾವೆ ಹೆಚ್ಚಿನ ಮಟ್ಟಕ್ಕೆ ಏನಾಗೈತೆ ಅಂದ್ರೆ ಅದು ಯೂಸ್ಕ್ಕಿಂತ ಮಿಸ್ಯೂಸ ಪ್ರಯೋಜನಗಳಿಗಿಂತ ತೊಂದರೆಗಳನ್ನ ನಾವು ಭಾಳ ಮಾಡ್ಕಳಕತ್ತೀವಿ ಅನ್ನೋದು ನನ್ನ ಅಭಿಪ್ರಾಯ